ಚಿಕ್ಕಂದಿನಿಂದ ಗಾಯನದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಚಿಕ್ಕಂದಿನಲ್ಲಿ ದಾಸರ ಪದಗಳನ್ನ ಹೇಳೋದು ಭಕ್ತಿಗೀತೆ ಭಾವಗೀತೆ ಇದನ್ನೆಲ್ಲ ಜಾಸ್ತಿ ಹೆಚ್ಚಾಗಿ ಅಭ್ಯಾಸ ಮಾಡ್ತಾಯಿದ್ದೆ ಇವನ್ನು ಕಾಂಪಿಟೇಷನ್ಗಳಲ್ಲಿಯೂ ಸಹ ಅದನ್ನು ಹಾಡ್ತಾಯಿದ್ದೆ ಕಾಂಪಿಟೇಷನ್ಗಳಲ್ಲಿ ಪ್ರೈಝ್ ಕೂಡ ಬಂದಿತ್ತು ಇನ್ನು ಕಾಲೇಜು ಮಟ್ಟದಲ್ಲಿ ಯಾವುದಾದ್ರು ಫಂಕ್ಷನ್ಗಳಲ್ಲಿ ಅದರಲ್ಲೆಲ್ಲಾ ಹಾಡ್ ಹೇಳ್ತಾಯಿದ್ದೆ ಅದಾದ ನಂತರ ಇವನ್ ಕಾಲೇಜಲ್ಲು ಸಹ ಅದನ್ನೆ ಪದ್ಯ ಹೇಳೋದನ್ನ ಗಾಯನವನ್ನು ಮುಂದುವರಿಸ್ಕೊಂಡೋದೆ ಅದಾದ ನಂತರ ಸಂಗೀತ ಅಭ್ಯಾಸವನ್ನು ಸಹ ಮಾಡಿದ್ದೆ ಸಂಗೀತ ಅಭ್ಯಾಸದಿಂದಾಗಿ ನನ್ಗೆ ಅದ್ರದ್ದು ತಾಳ ಶ್ರುತಿ ಅದರ ಬಗ್ಗೆ ಒಂದು ಒಳ್ಳೇದು ಒಂದು ಉತ್ತಮವಾದ ನಾಲೆಜ್ ಸಿಕ್ತು ಸೊ ಇವನ್ ಈಗ ಅಟ್ ಪ್ರೆಸೆಂಟು ಬೇರೆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದರು ಸಹ ಏನಾದರು ಪಾರ್ಟ್ ಟೈಮ್ ಆಗಿಯೇ ಸಂಗೀತವನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ ಇವನ್ನು ಕೆಲವು ಫಂಕ್ಷನ್ಗಳಲ್ಲೂ ಸಹ ಸಂಗೀತವನ್ನು ಹಾಡ್ತಾಯಿದಿನಿ ಇವನ್ ಯಾವುದಾದ್ರು ಒಂದು ದೊಡ್ಡ ಸ್ಟೇಜಲ್ಲಿ ಫಫಾಮ್ ಮಾಡಬೇಕು ಅನ್ನೋದು ಒಂದು ಆಸೆ ಖಂಡಿತ ಇದೆ ಈಗ ಯಾವುದಾದ್ರು ಒಂದು ಮುಂದೆ ಅವಕಾಶಗಳು ಸಿಕ್ಕಿದರೆ ಅದರ ಬಗ್ಗೆ ಹೆಚ್ಚಿನ ಒಲವನ್ನು ಇಟ್ಟುಕೊಂಡು ಅದರ ಬಗ್ಗೆ ಅದ್ರದ್ದು ಆಸಕ್ತಿಯನ್ನು ಸಹ ಅದ್ರ ಅದರಲ್ಲಿ ಮುಂದುವರಿಬೇಕಂತ ಆಸಕ್ತಿ ಸಹ ಇದೆ